ನಾವು ಶ್ರೀನಿವಾಸ್ ಅಂತೇಳ್ರೀ ನಾವು ಒಂದು ಐದು ಜನ ಐದು ಜನ ಫ್ರೆಂಡ್ಸೂ ಕೊಪ್ಪ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ನೋಡ್ತಕ್ಕಂಥ ಪ್ಲೇಸ್ಗಳು ಯಾವ್ಯಾವು ಇದವೂ ಊಟದ ವ್ಯವಸ್ಥೆ ನಂತರ ಇತರೇ ಸೌಕರ್ಯಗಳು ನಮ್ಗೆ ಇದು ಬೇಕಿತ್ತು ಒಂದು ವೆಹಿಕಲ್ ಒಂದು ವೆಹಿಕಲೂ ಯಾವುದು ಅರೇಂಜ್ ಮಾಡ್ಕೋಡ್ತಿರ ಐದು ಜನರಿಗೆ

ಹಾಂ ಐದು ಜನ್ರಿಗೆ ಅವೈಲೇಬಲ್ ಆಗುತ್ತಾ ಅದು ಹ್ಞೂ ಇಂಡಿಕಾ ಆಗೋದಿಲ್ಲಲ ಹ್ಞೂ ಟವೆರಾ ಟವೆರಾ ಆದರು ನಡೀತದೆ ಆದ್ರೆ ನಾವು ಐದು ಜನ ಇರೋದು ಅದೂ ಏಳು ಎಂಟು ಜನ ಇದ್ರೆ ಅನುಕೂಲ ಆಗ್ತಿತ್ತು ಇರಲಿ ನಡೀತದೆ ಟವೆರಾ ಟವೆರಾ ಕಂಫರ್ಟ್ ಆಗತ್ತೇ ರೇಟ್ ರೇಟ್ ಏನು ರೀ ಅದು ಪರ್ ಕಿಲೋಮೀಟ್ರ್ ಯಾವ್ತರ ಇದನ್ನು ಮಾಡ್ತಿರಾ

ಬೇರೆ ಎಲ್ಲ ಡ್ರೈವರ್ ಬತ್ತ ಎಲ್ಲ ನಿಮ್ಮ ಕಡೆಗೆ ಬಂತಾ ಅದು ಇಲ್ಲ ಎಲ್ಲ ಸೇರಿಸಿ ಹೇಳಿ ಬಿಡ್ರಿ ನಮ್ಗೆ ಹದಿಮೂರು ರುಪಾಯ್ ಡ್ರೈವರ್ ಬತ್ತಾ ಬಂತು ಅವ್ರದ್ದು ಊಟದ್ದು ಏನೇ ಐತಿ ರೀ ಯಾವುದೇ ಖರ್ಚು ಬರಲಿ ನಿಮ್ಮದೇ ಹಾಂ ನಮ್ಗೆ ಅಲ್ಲಿ ಊಟದ ವ್ಯವಸ್ಥೆಗೆ ಯಾವ್ತರ ಮ್ಯಾನೇಜ್ ಮಾಡ್ತೀರಿ

ಇಲ್ಲಿ ನಾವೂ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೋಗೋಕ್ ಎಲ್ಲ ಅನುಕೂಲ ಐತೆ ಮಕ್ಕಳು ಡ್ರೈವರ್ ಮಾಡಿ ಕೊಡ್ಬೇಕಾತ್ರ ನೀವೂ ಅವರಿಗೆ ಇದನ್ನು ಮಾಡಿ ಕನ್ವಿನೆನ್ಸ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಅಲ್ಲಿ ಹೊಡೆಯೋಂಗಿಲ್ಲ ಇಲ್ಲಿ ಹೊಡೆಯೋಂಗಿಲ್ಲ ಇಷ್ಟೇ ಹೊಗಿ ಬರ್ತೀನಿ ಅಷ್ಟೇ ಹೊಗಿ ಬರ್ತೀನಿ ಅಂತ ಅವ್ರು ಕಿರಿಕಿರಿ ಮಾಡ್ತರೆ ನಮಗೆ

ಓಕೆ ಓಕೆ ನಾವು ಈ ವಾರದಲ್ಲಿ ಬರ್ತೀವಿ ಬಂದ ಕುಡ್ಲೆ ತಮ್ಮನ್ನು ಕಾಂಟೆಕ್ಟ್ ಮಾಡ್ತೀವಿ ಓಕೆ ಓಕೆ ತ್ಯಾಂಕ್ ಯು